ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಚರಿಸುವ ಕೆಲವು ಸಾಮಾನ್ಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಆಚರಣೆಗಳನ್ನ ಇಟ್ಕೊಳ್ತಾರೆ ಇಟ್ಟುಕೊಂಡಾಗ ಅದರಲ್ಲಿ ವೀರಗಾಸೆ ಡೊಳ್ಳು ಕುಣಿತ ಈ ಥರ ಎಲ್ಲ ರೀತಿಯ ಆಚರಣೆಗಳನ್ನ ಮಾಡ್ತಾರೆ ಹೇಳ್ಬೇಕು ಅಂದರೆ ಇನ್ನೂ ಒಂದು ಗಣೇಶ ಚತುರ್ಥಿಯನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಗಣೇಶನ ಇಡ್ತಾರೆ ಇಟ್ಟ ಮೇಲೆ ಚೆನ್ನಾಗಿ ಪೂಜೆ ಮಾಡುತ್ತೀವಿ ಹದಿನೈದು ದಿನ ಐದು ದಿನ ಹತ್ತು ದಿನಗಳ ಕಾಲ ಇಡ್ತೀವಿ ಇಟ್ಟು ಆಮೇಲೆ ಕೊನೆಯದಾಗಿ ವಿಸರ್ಜನೆ ಮಾಡುವಾಗ ಅದರಲ್ಲೂ ಅಷ್ಟೇ ತುಂಬ ನೃತ್ಯಗಳ್ನ ಮಾಡ್ತಾರೆ ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಕ್ತಾರೆ ಅದರಿಂದ ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಎಲ್ಲರೂ ಚೆನ್ನಾಗಿ ಸಂಭ್ರಮನ ಮಾಡ್ಕೊಳ್ತಾರೆ ಇನ್ನೂ ಒಂದು ಕೆಲವೊಂದು ಕೆಲವೊಂದು ಸಾಂಸ್ಕೃತಿಕ ಆಚರಣೆಗಳಲ್ಲಿ ರಂಗೋಲಿ ಸ್ಪರ್ಧೆನ ಇಟ್ಕೊಳ್ತಾರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತಿಂಗಳಿಗೊಮ್ಮೆ ಇಲ್ದ್ರೆ ವರ್ಷಕ್ಕೊಮ್ಮೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಳ್ತಾರೆ ಅದರಲ್ಲಿ